ಒಂದು ಜನವರಿ ಎರಡು ಸಾವಿರದ ಹದಿನಾರು ಹನ್ನೆರಡು ಡಿಶೆಂಬರು ಎರಡು ಸಾವಿರದ ಹದಿಮೂರು ಆರು ಫ್ರೆಬ್ರವರಿ ಎರಡು ಸಾವಿರದ ನಾಲ್ಕು ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಐದು ಇಪ್ಪತ್ತ್ಮೂರು ನವೆಂಬರು ಎರಡು ಸಾವಿರದ ಇಪ್ಪತ್ತು